ನಮಸ್ಕಾರ ನನ್ನ ಹೆಸರು ಆನಂದ್ ಅಂತ್ಹೇಳಿ ಧಾರ್ವಾಡ್ದಿಂದ ಮಾತಾಡಕತ್ತೀನಿ ರೀ ಮುಂದಾ ಇದು ನಮ್ಮ ನಾವು ಇರುದು ಕರ್ನಾಟಕದಾಗ ನಮ್ಮ ಪಕ್ಕದ ರಾಜ್ಯಗಳು ಅಂದಾಗ ಈ ಕಡೆ ಗೋವಾ ಈ ಕಡೆ ಮಹಾರಾಷ್ಟ್ರ ಈ ಕಡೆ ನಾವು ಆಂಧ್ರಪ್ರದೇಶ ಈ ಕಡೆ ಹೋದ್ವಿ ಅಂದ್ರೆ ಕೇರಳ ಹಿಂಗೆ ಹಲವಾರು ರಾಜ್ಯಗಳಿಗೆ ಹತ್ಕೊಂಡ ಈ ಕಡೆ ಅರಬ್ಬೀ ಸಮುದ್ರಕ್ಕೆ ಹತ್ಕೊಂಡಿರುವಂಥ ಒಂದು ನಮ್ಮ ರಾಜ್ಯ ನಾವು ಈ ಪಕ್ಕದ ರಾಜ್ಯಕ್ಕೆ ಹೋಗುದು ಅಂದ ಕೂಡಲೆನ ಒಂದು ಸ್ವಲ್ಪ ಮನ್ಸಿಗೆ ಎಲ್ಲೋ ಭಯ ಅನ್ನುದು ಬರ್ತೈತಿ ಯಾಕೆ ಬರ್ತೈತಿ ಅಂದ್ರೆ ನಮಗೆ ಆ ಒಂದು ಇದಿಲ್ಲ ರೀ ಯಾಕೆ ಅಂದ್ರೆ ಒಂದು ಒಂದು ಸಣ್ಣ ಘಟನೆ ನಮ್ಗೆ

ಆ ಟೈಮ್ ಒಳಗೆ ನಾನು ನಮ್ಮ ಮನೆಯೊಳಗ ನಮ್ಮ ತಂದೆ ಅವರು ಒಂದು ಬುದ್ಧಿ ಹೇಳು ವಿಚಾರದೊಳ್ಗ ನಮಗೆ ಸ್ವಲ್ಪ ಹೊಡ್ದು ಬೈಯ್ತಿದ್ದರು ಹೊಡಿತಿದ್ದರು ಈ ಹೊಡ್ತ ಮತ್ತು ಬೈಗಳಕ್ಕ ಹೆದರಿ ನಾವು ಏನು ಮಾಡಿಬಿಟ್ಯಾ ಅಂತಂದ್ರೆ ಇಲ್ಲಿಂದ ಮನೆ ಬಿಟ್ಟು ಹೋಗ್ಬಿಡುನು ಅಂತ್ಹೇಳಿ ನಾನು ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ಹೋಗಿ ಬಸ್ ಹತ್ತಿನಿ ರೀ ಬಸ್ ಹತ್ತಿ ಅಲ್ಲಿಂದ ಗೋವಾ ಅನ್ ರಾಜ್ಯಕ್ಕೆ ನಾನು ಹೋದೆ ಹೊಸ ಪ್ರದೇಶ ಹೊಸ ಜನ ಹೊಸ ಭಾಷೆ ನಮಗೆ ಸರಿಯಾಗಿ ಹಿಂದಿ ಬರುದಿಲ್ಲ ರೀ ಅಲ್ಲಿ ಅವ್ರ್ಗೆ ಕನ್ನಡ ಬರುದಿಲ್ಲ ಸೊ ಭಾಷಾ ವಿಭಿನ್ನತೆ ಒಂದು ಇದ್ರೆ ಇನ್ನ ಅಲ್ಲಿ ಜನರ ನಡವಳಿಕೆಗಳು ಬೇರೆ ಸೊ ನಮ್ಗೆ ಏನು ಆತಪ್ಪ ನನಗೆ ಅಂದ್ರ ಇಲ್ಲಿ ಹೆಂಗೆ ಹೋಗುದು ಇಲ್ಲಿ ಹೆಂಗೆ ಮಾತಾಡುದು ಎಲ್ಲಿರುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಆದರು ಧೈರ್ಯ ಮಾಡಿ ಹೋದ್ವಿ ಹೋದಾಗ ಅಲ್ಲಿ ಇರು ಜನರಿಗೆ ನನ್ನ ನೋಡಿದ್ರೆ ಭಯ ನನ್ಗೆ ಅವ್ರ್ನ ನೋಡಿದ್ರೆ ಭಯ ಒಳಗಿಂದೊಳಗ ಆ ಭಯದೊಳ್ಗನ ಸುಮಾರು ಎಂಟು ಹತ್ತು ದಿವಸ ನಾನು ಅಲ್ಲೇ ಕಳೆದೆ ಅಲ್ಲಿಂದ ನಾನು ಮತ್ತು ಧಾರ್ವಾಡಕ್ಕ ಬರಬೇಕು ನಮ್ಮ ತಾಯಿಯನ್ನ ನೋಡಾಕೆ ಅಂತ್ಹೇಳಿ ಒಂದು ಪ್ರಯತ್ ವಿಚಾರ ಮಾಡಿದೆ ಆ ವಿಚಾರ ಮಾಡಿ ನಾನು ಬರ್ಲಿಕತ್ತಿನಿ ರೀ ಅಲ್ಲಿಂದ ಬರುವಾಗ ಏನಾತಪ್ಪ ಅಂತಂದ್ರೆ ಅಲ್ಲಿ ಬಿಡುದ ಲೇಟ್ ಆಗ್ಬಿಡ್ತು ಲೋಂಡಾ ಅನ್ನುವಂಥ ಒಂದು ಪ್ರದೇಶದೊಳ್ಗ ನಾನು ಸಿಕ್ ಆಕೊಂಡ್ಬಿಟ್ಟೆ ಯಾಕಂದ್ರೆ ನನಗೆ ಈ ಕಡೆ ಬಸ್ಸು ಸಿಗಲಿಲ್ಲ ಈ ಕಡೆ ಟ್ರೇನು ಸಿಗಲಿಲ್ಲ ಸೋ ಅಲ್ಲೆ ನಾನು ಸಿಕ್ಕೊಂಡು ಬಿಟ್ಟೆ ಈಗ ಅಪರಿಚಿತ ಪ್ರದೇಶ ಹೊತ್ತಾಗೈತಿ ಅಭದತ್ರೆ ಕಾಣಾಕತ್ತೈತಿ ಏನು ಮಾಡುದು ರೀ ಎಲ್ಲಿ ಕುಂದುರ್ಬೇಕು ಎಲ್ಲಿ ನಿಂದರ್ಬೇಕು ಗೊತ್ತಾಗ್ಲಿಲ್ಲ ಅಲ್ಲೇ ಒಂದು ಬಂದು ಆದಂಥ ಅಂಗಡಿ ಮುಂದೆ ಕೂತ್ಕೊಂಡೆ ಎಷ್ಟೊತ್ತು ಕುಂತೆ ಒಂದು ಗಂಟೆ ಮಟ್ಟ ಕುಂತೆ ಎರಡು ಗಂಟೆ ಮಟ್ಟ ಕುಂತೆ ಮೂರು ಗಂಟೆ ಮಟ್ಟ ಕುಂತೆ ನಿದ್ದಿ ಕೇಳ್ಬಕಲ್ಲ ರೀ ಬಿಡಲಿಲ್ಲ ನಿದ್ದೆ ಕಾಡ್ತಿತ್ತು ಮಲ್ಕೋ ನೀ ಮಲ್ಕೋ ಅಂತ್ಹೇಳಿ ಆದ್ರೆ ಭಯ ಎಷ್ಟು ಹೊತ್ತು ಎಚ್ರ ಇಡ್ತಪ್ಪಾ ಅಂದ್ರೆ ನಾಲ್ಕು ಗಂಟೆ ಮಟ್ಟ ಎಚ್ರ ಇದ್ನಿ ರೀ ನಾಲ್ಕು ಗಂಟೆ ಮ್ಯಾಲೆ ಕಣ್ಣು ತೆಗೆದು ನೋಡ್ತೀನಿ ನಾನು ಅದೀನಿ ನಾನು ಹಾಕೊಂಡಿದ್ದು ಬರಿ ಮೈ ಮೇಲಿನ ಬಟ್ಟೆಗಳು ಅದಾವ ಅಷ್ಟು ಬಿಟ್ಟರೆ ಏನೇನು ಇಲ್ರಿ ಇರು ಬ್ಯಾಗ್ ಎಲ್ಲಾ ಹೊತ್ಕೊಂಡು ಹೋಗಿ ಬಿಟ್ಟಾರ ಹ್ಞೂ ಆತು ಏನು ಮಾಡಬೇಕು ಅಂದು ಗೊತ್ತಾಗಲಿಲ್ಲ ಅದ್ರಾಗ ಟೀಶರ್ಟ್ ಒಂದು ಕಳದು ಇಟ್ಟಿದ್ನೆ ರೀ ಬನಿಯನ್ ಮ್ಯಾಲ ಉಳ್ದ್ನಿ ಏನು ಮಾಡ್ತೀರಿ ಹ್ಞೂ ಎಂಥ ಅಭದ್ರತೆ ಅಂದ್ರೆ ಈ ಕಡೆ ಈ ಕಡೆ ನೋಡಿದ್ರೆ ಎಲ್ಲು ಏನು ಇಲ್ಲ ಬನಿಯನ್ ಮ್ಯಾಲ ಪ್ಯಾಂಟ್ ಹಾಕೊಂಡೇನಿ ಬನಿಯನ್ ಹಾಕೊಂಡೇನಿ ಅಲ್ಲಿಂದ ಮತ್ತು ಹುಬ್ಬಳ್ಳಿಗೆ ಬಂದ್ನೇ ರೀ ಹುಬ್ಬಳ್ಳಿಗೆ ಬಂದು ಒಂದ ಟೀಶರ್ಟ್ ತಗೊಂಡು ಹಾಕೊಂಡು ಮನಿಗೆ ಬಂದ್ಯಾ ಹೆದ್ರಿಕೆ ಬಂತು ಎಂಥ ರಾಜ್ಯಕ್ಕೆ ಹೋಗಿದ್ನೆಪ್ಪಾ ಅಂತ್ಹೇಳಿ ಅದು ಆದ್ಮೇಲೆ ಮತ್ತು ನನಗೆ ಮನಿಗೆ ಹೋಗಾಕೆ ಧೈರ್ಯ ಸಾಲಿಲ್ಲ ರೀ ಮತ್ತು ಮನಿಗೆ ಮನೆಯಿಂದ ನಾನು ಗೋವಾಕನ ಹೋದೆ ಗೋವಾಕೆ ಹೋಗಿ ಅಲ್ಲೇ ಉಳ್ಕೊಂಡೆ ಉಳ್ಕೊಂಡ ಮ್ಯಾಲೆ ನಮ್ಮ ತಂದೆಯವರು ಅವರಿಗೆ ನನ್ನ ಹುಡ್ಕುವಂಥ ಒಂದು ಪ್ರಸಂಗ ಬಂತು ಹುಡ್ಕಿದ್ದರು ನಾನು ನನ್ನ ಹುಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬರಾತಿದ್ದರು ನಮ್ಮ ತಂಗಿನು ಜೊತಿಗೆ ಕರ್ಕೊಂಬಂದಿದ್ದರು ಯಾಕಂದ್ರೆ ಆಕಿನ ನೋಡಿದ್ರೆ ನಾನು ಓಡಿ ಹೋಗುದಿಲ್ಲ ಅಂತ್ಹೇಳಿ ಹೊರ ರಾಜ್ಯದೊಳಗ ಎಷ್ಟು ಒಂದು ಅಭದ್ರತೆ ಐತಿ ಅಥ್ವ ನಾವು ಅಲ್ಲಿ ಹೊಂದ್ಕೊಳಕ್ಕೆ ಎಷ್ಟು ಟೈಮ್ ತಗೊತೈತಿ ಎಷ್ಟು ಭಯ ಇರ್ತೈತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ಲಿಂದ ನಾವು ಅಂಬಾಸೈಟರ್ ಕಾರ್ ಒಳಗೆ ಬರಾಕತ್ತಿದ್ವಿ ಬರುವಾಗ ಗಾಡಿ ಇನ್ನೇನು ರಾಮನಗರ ಘಾಟ್ ಒಳಗೆ ಬರ್ತಿತ್ತು ಅಲ್ಲೇ ಸಡನ್ನಾಗೆ ನಮ್ಮ ವಾಹನ ಚಾಲಕಗೆ ಕಲ್ಲಿನಿಂದ ಒಗದ್ಬಿಟ್ರು ರೀ ಕಲ್ಲಿನಿಂದ ಒಗದಾಗ ಅವ್ನ ಬುಜುಕ್ಕೆ ಬಡದು ಕಲ್ಲು ಗಾಡಿ ಒಳಗೆ ಬಿತ್ತು ಗಾಡಿ ಒಳಗೆ ಬಿದ್ದಾಗ ಇಂಥ ಭಯದಿಂದ ಆ ಕ್ಷಣದೊಳಗೆ ಯಾರಿಗೆ ಏನು ಆತು ಅನ್ನುದು ಗೊತ್ತು ಆಗಲಿಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತು ಆಗಲಿಲ್ಲ ಆವಾಗ ಏನು ಮಾಡದ್ವಿ ಅಂದ್ರೆ ಸಡನ್ನಾಗಿ ವಾಹನ ಚಾಲಕ ಗಾಡಿ ನಿಂದ್ರಿಸಿ ಏನು ಮಾಡಿದ ಯಾರದು ಅಂತ್ಹೇಳಿ ಇಳಿದುಬಿಟ್ಟ ಗಾಡಿಯಿಂದ ಕೆಳಗೆ ಇಳಿತ್ತಿದ್ದ ತಡ ಹದಿನೈದು ಇಪ್ಪತ್ತು ಗಾಡಿಗಳು ಮೋಟ್ರು ಸೈಕಲ್ಗಳು ಬಂದು ನಿಂತ್ಕೊಂಡವು ನಿಂತ್ಕೊಂಡು ಎಲ್ಲರ ಕೈಯೊಳ್ಗು ಗನ್ನು ಅವ್ರ ಭಾಷೆ ಒಳ್ಗ ಕೂದ್ಲು ಇಲ್ದವ್ನ ನಿನ್ನ ತಲಿ ಒಳಗ ಗುಂಡು ಹೊಡಿತೀನಿ ಅಂತ್ಹೇಳಿ ನಮಗೆ ಹೆದ್ರಿಸಿದ್ದರು ನಮ್ಮ ಮಾವ ಇದ್ದ ಜೊತೆಗೆ ನಮ್ಮ ಮಾವನ ಹಣೆಗೆ ಬಂದೂಕನ್ನ ಹಿಡದ್ಬಿಟ್ಟರು ಎಲ್ಲರೂ ಹೆದರಿಬಿಟ್ಟಿವಿ ಯಾಕಂದ್ರೆ ನಮ್ಮ ಹತ್ರ ಯಾವುದೇ ಆಯುಧ ಇಲ್ಲ ಮುಂದ ನಾವು ಎಲ್ಲಿ ಅದೀವಿ ಎನ್ನುದ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಎಂತಾ ಪ್ರದೇಶ್ದೊಳಗ್ ಬಂದು ಸಿಕ್ಕೊಂಡ್ವಿ ಅವ್ರೇನು ಟೆರರಿಸ್ಟೋ ಏನು ಅವರು ನಕ್ಸಲೇಟ್ಸೋ ಏನು ಅವ್ರೇನು ದರೋಡೆಕೋರರೋ ಯಾರು ಅನ್ನದು ತಿಳಿಲಿಲ್ಲ ರೀ ಆ ಭಯದಿಂದ ನಾವು ಹೆದರಿ ಹೆದರಿ ಆ ಎಂಥ ಒಂದು ಭಯ ಕೂತ್ಬಿಟ್ಟದ ಮನ್ಸೊಳಗೆ ಅಂದ್ರೆ ಇವತ್ತಿಗೂ ಸಹಿತ ನಾವು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದೀಟ್ ಭಯ ಆಗ್ತೈತಿ ಎಲ್ಯರ ಕುಂದರ್ಬೇಕಂದ್ರೆ ಯಾಕಂದ್ರೆ ನಾವು ಎಲ್ಲುನು ಯಾವುದೇ ರಸ್ತೆಗಳಲ್ಲಿ ಹೆದ್ದಾರಿಗಳ ಒಳ್ಗ ಹೋಗುವಾಗ ಎಲ್ಲೂ ಗಾಡಿ ನಿಲ್ಲಸ್ಬಾರ್ದಪ್ಪ ಅನ್ನೋ ಸ್ಥಿತಿ ನಿರ್ಜನ ಪ್ರದೇಶ್ದೊಳ್ಗ ಗಾಡಿ ನಿಂದರ್ಸ್ಬಾರ್ದಪ್ಪ ನಮ್ಮ ರಾಜ್ಯದೊಳಗೆ ನಾವು ಎಲ್ಲಾದರು ನಿಂದ್ರಸ್ತೇವೆ ನಮ್ಮ ಪಟ್ಟಣದೊಳ್ಗೆ ನಾವು ಎಲ್ಲಾದರು ನಿಲ್ತೀವಿ ಆದ್ರೆ ಹೊರ ರಾಜ್ಯಗಳಿಗೆ ಹೋದಾಗ ನಾವು ಎಲ್ಲುನು ನಾವು ಇದನ್ನ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ಅಂದ್ರೆ ನಿಲ್ಸ್ಲಿಕ್ಕೆ ಆಗುದಿಲ್ಲ ಸೋ ಏನಾಗ್ತದೆ ನಾವು ಅಲ್ಲಿಂದ ಹೆಂಗೆ ಬರಬೇಕು ಹ್ಞೂ ಅಂತ ತಿಳಿಲಿಲ್ಲ ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಇವರು ಗುಂಡು ಹಿಡ್ದಾರ ಕೈ ಒಳ್ಗ ಒಂದು ನಮ್ಮ ತಂಗಿಯಿಂದ ಅವತ್ತು ನಾವು ಬದುಕಿ ಇವತ್ತು ನಿಮ್ಮ ಜೊತೆ ಮಾತಾಡಕತ್ತೇನಿ ಯಾಕಂದ್ರೆ ಅವರಿಗೇನೋ ಈ ಹೆಣ್ಮಕ್ಳ ಬಗ್ಗೆ ಒಂದು ವಿಶೇಷ ಕಾಳಜಿ ಅಂತ ಕೇಳ್ಪಟ್ವಿ ಆಮೇಲೆ ಅವ್ರೇನು ಮಾಡಿದ್ದರು ನಮ್ಮ ಆ ತಂಗಿಗೆ ಏನಾದರು ಪೆಟ್ ಬಿತ್ತಾ ಅಂತ ಕೇಳಿದರು ಆವಾಗ ವಾಹನ ಚಾಲಕ ಹೇಳಿದ ಇಲ್ಲ ರೀ ನನಗೆ ಬಿತ್ತು ಅಂದ ನಿಂದು ಬಿಡಪ್ಪ ಅಂತ ಕೆಟ್ಟ ಶಬ್ದದಿಂದ ಅವ್ನ ಬೈದು ನಿಂದು ಬಿಡು ತಂಗಿಗೆ ಏನಾದರು ಪೆಟ್ಟು ಬಿತ್ತಾ ಅಂತ ಹೇಳೆ ಅವರು ಅವ್ರ ಭಾಷೆ ಒಳಗೆ ಕೇಳಿದ್ದರು ಕೇಳಿದಾಗ ಅವ್ರ ಭಾಷೆ ಒಳಗೆ ನಮ್ಮ ವಾಹನ ಚಾಲಕ ಉತ್ತರ ಕೊಟ್ಟ ಏನಂದ ಇಲ್ಲ ಸರ ಮತ್ತು ನನಗೆ ಬಿದ್ದೈತಿ ಅಂದ ನಿಂದು ಬಿಡಪ್ಪ ಆಕಿಗೆ ಏನಾದರು ಬಿದ್ದೈತಿ ನೋಡಿ ಅಂದ್ರೆ ಇಲ್ಲಾ ಬಿದ್ದಿಲ್ಲ ಅಂದಾಗ ನಮ್ಗೆ ಹೋಗಾಕೆ ಅಣಿವು ಮಾಡಿ ಕೊಟ್ಟರು ಅಲ್ಲಿಂದ ಮುಂದೆ ಬಂದ್ವಿ ಅಲ್ಲಿ ಅವರು ಪೊಲೀಸ್ ಇದ್ದರು ಪೊಲೀಸ್ರಿಗೆ ತಿಳ್ಸಿದ್ವಿ ವಿಷಯ ತಿಳಿಸಿ ಮನಗೆ ಬಂದ್ವಿ ಆದ್ರೆ ಆ ಒಂದು ಭಯ ನಮ್ಮ ಮನಸೊಳಗೆ ಉಳ್ದಿದ್ದು ಇನ್ನು ಇವತ್ತಿಗ್ನು ನಾವು ಯಾವುದೇ ರಾಜ್ಯಗಳಿಗೆ ಹೋಗಬೇಕಾದಾಗ ಪ್ರಯಾಣಿಸಬೇಕಾದಾಗ ಯಾವುದೇ ನಿರ್ಜನ ಪ್ರದೇಶದೊಳಗೆ ನಾವು ನಿಲ್ಬಾರದು ಅನ್ನೋದು ನಮಗೆ ಇನ್ನು ಒಂದು ಇವು ಇವತ್ವರೆಗು ಆ ಒಂದು ಆ ಭಯ ಆ ಭಯ ನಮ್ಮ ಹತ್ರ ಕಾಡ್ಲಿಕತ್ತದೆ ಆಯ ಹೆದ್ರಿಕೆ ನಮ್ಮಲ್ಲಿ ಇನ್ನು ಅದ ಅದು ನಮ್ಮಿಂದ ಹೊರಗೆ ಹೋಗ್ವಲ್ದು ಯಾಕಂದ್ರೆ

ಹ್ಞೂ ಹಿಂಗಾಗಿ ನಮ್ಗೆ ಹೊರ ರಾಜ್ಯದೊಳಗೆ ಹೋಗಾಕ ಅಥ್ವ ಹೊರ ಪ್ರದೇಶ್ದೊಳಗೆ ಹೋಗಾಕೆ ಪ್ರಯಾಣಿಸುವಾಗ ಸ್ವಲ್ಪ ಭಯ ಅನ್ನೋದು ಕಾಡ್ತಿರ್ತದ ಧನ್ಯವಾದಗಳು